ಚಿಕ್ಕ ವಯಸ್ಸಿನಲ್ಲಿ ಯೋಗಗಳನ್ನು ಪ್ರಾರಂಭಿಸಬೇಕು ಏಕೆಂದರೆ ಚಿಕ್ಕ ವಯಸ್ಸಿನಿಂದ ಯೋಗಗಳನ್ನು ಪ್ರಾರಂಭ ಮಾಡಬೇಕು ಚಿಕ್ಕ ವಯಸ್ಸಿನಿಂದ ಯೋಗಗಳನ್ನು ಪ್ರಾರಂಭ ಮಾಡಿದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬ ಗಾದೆಯ ಪ್ರಕಾರದಂತೆ ಚಿಕ್ಕ ವಯಸ್ಸಿನಲ್ಲಿ ನಾವು ಯಾವ ರೀತಿ ಪ್ರಾಕ್ಟೀಸ್ನ ಮಾಡ್ತೀವೋ ಅದೇ ರೀತಿ ದೊಡ್ಡ ವಯಸ್ಸಿನಲ್ಲೂ ಕೂಡ ಹಾಗಾಗಿ ಚಿಕ್ಕ ವಯಸ್ಸಿನ ನಾವು ಯೋಗವನ್ನು ಪ್ರಾಕ್ಟಿಸ್ ಮಾಡ್ಕೋತಾ ಹೋದರೆ ಚಿಕ್ಕ ವಯಸ್ಸಿನಿಂದ ಚಿಕ್ಕ ವಯಸ್ಸಿನಿಂದ ಮನಸ್ಸು ಏಕಾಗ್ರತೆ ಆಗಿರ್ಬೋದು ಮನಸ್ಸಿನ ಏಕಚಿತ್ತ ಆಗಿರ್ಬೋದು ಮನಸ್ಸಿನ ನೆಮ್ಮದಿ ಮನಸ್ಸಿನ ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಆಯಸ್ಸು ಮನಸ್ಸಿನ ಸ್ಥಿರತೆ ಈ ರೀತಿ ಕಾಪಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಯೋಗ್ಯ ಯೋಗಬ್ಯಾ ಯೋಗಾಭ್ಯಾಸವನ್ನು ಮಾಡುವುದರಿಂದ ಮನಸ್ಸು ವಯಸ್ಸು ಕೂಡ ವಯಸ್ಸಿಗೆ ತುಂಬ ವಯಸ್ಸು ಆದಂತೆ ಕಾಣುವುದಿಲ್ಲ ಮನುಷ್ಯ ಚಿಕ್ಕ ವಯಸ್ಸಿನಿಂದ ಯೋಗವನ್ನು ಪ್ರಾರಂಭಿಸಿ ದೊಡ್ಡ ವಯಸ್ಸಾದರೂ ಕೂಡ ಅತಿ ಸರಳತೆ ಸೂಕ್ಷ್ಮತೆ ಮತ್ತೆ ಅರ್ಥಗರ್ಭಿತವಾಗಿ ಮಾತಾಡೋದಾಗಿರ್ಬೋದು ಆರೋಗ್ಯವಾಗಿರೋದಾಗಿರ್ಬೋದು ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತದೆ ಇವುಗಳನ್ನು ಮಾಡುವುದರಿಂದ ಮನಸ್ಸಿಗೆ ಆರೋಗ್ಯ ಸಿಗುವುದಲ್ಲದೆ ಮತ್ತೆ ದೇಹವೂ ಕೂಡ ಒಂದು ರೀತಿಯಲ್ಲಿ ಈ ಚಂಚಲ ಸ್ಥಿತಿ ಇರುವುದಿಲ್ಲ ಸ್ಥಿರತೆ ಇರುತ್ತದೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು ಇವುಗಳನ್ನು ಮಾಡುವುದರಿಂದ ಆರೋಗ್ಯ ನೆಮ್ಮದಿ ಆಯುಸ್ಸು ಎಲ್ಲ ವೃದ್ಧಿ ಆಗುತ್ತೆ ಚಿಕ್ಕ ವಯಸ್ಸಿನಿಂದ ಮಾಡುವುದರಿಂದ ಮನಸ್ಸಿನ ಏಕಾಗ್ರತೆ ಒಂದೇ ಕಡೆ ಕೇಂದ್ರೀಕೃತವಾಗುವಂತೆ ದೊಡ್ಡ ವಯಸ್ಸಿನವರೆಗೂ ಕಾಪಾಡಿಕೊಂಡು ಒಂದು ಎಜುಕೇಷನಲ್ಲಿ ಮುಂದುವರೀಬೋದು ಎಜುಕೇಷನಿಂದ ಹಿಡಿದು ಮುಂದೆ ಮುಂದಿನ ಎಲ್ಲ ಇದರಲ್ಲೂ ಕೂಡ ಈ ಎಜುಕೇಷನನ್ನು ಮಾಡಿಕೊಂಡು ಒಳ್ಳೆಯ ಒಳ್ಳೆಯ ಸ್ಥಿತಿಯಲ್ಲಿ ಒಳ್ಳೆಯ ಆರಂಭ ಉದ್ಯೋಗದಲ್ಲಿ ಇಟ್ಟುಕೊಂಡು ಒಳ್ಳೆಯ ಸಂಪಾದನೆನೇ ಮಾಡ್ಬಹುದು ಅಂತಲೇ ಹೇಳ್ಬಹುದು